ಹದಿನೈದು ನವಂಬರ್ ಎರಡು ಸಾವಿರದ ಮೂರು ಹದಿಮೂರು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೈದು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಹತ್ತು ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ಮೂರು ಮೂವತ್ತು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತು